ಹಲೋ ಹೌದು ಸರ್ ಹೇಳಿ ಏನು ಬೇಕಿತ್ತು ಸರ್ ಓಕೆ ಹೌದಾ ಸರ್ ಹಾಂ ಸರ್ ಎಲ್ಲ ಫ್ರಶ್ ಅರೈವಲ್ಸ್ ನಾಳೆ ಬರ್ತದೆ ನಿಮ್ಗೆ ಯಾವತ್ತಿಗೆ ಬೇಕಿರದು ಸರ್ ಹೌದಾ ಸರ್ ಏನು ಹೇಳಿ ಫಂಕ್ಷನ್ ಸರ್ ಏನಾರು ಹೌದಾ ಓಕೆ ಓಕೆ ಸರ್ ಸರ್ ಇದು ಮ್ಯಾಂಗೋ ಒನ್ ಕೆ ಜಿಗೆ ಒನ್ ಟ್ವೆಂಟಿ ಇದೆ ಅಂದರೆ ಬನಾನಗೇ ಏಯ್ಟಿ ರುಪೀಸ್ ಇದೆ ಸರ್ ಇಲ್ಲ ಸರ್ ಇಲ್ಲ ಸರ್ ನಮ್ಗೆ ಇವು ಸಿಗದೇ ಅಷ್ಟೇ ಸರ್ ಹೋಗ್ಬುಟ್ಟು ನಮ್ಗೆ ಎಷ್ಟು ಹತ್ತು ರೂಪಾಯಿ ಏನೊ ಸಿಗ್ಬೋದು ಅಷ್ಟೆ ಸರ್ ಅಲ್ಲ ಸರ್ ಅದು ನಮ್ಗೆ ಏನು ಗೀಟಲ್ಲ ಸರ್ ಏನು ನೀವು ನಮ್ಮದು ಅರ್ಥ ಮಾಡ್ಕೊಬೇಕಲ್ಲ ಸರ್ ನೀವು ಕಾಸ್ಟ್ಲಿ ಆಗುತ್ತೆ ಸರ್ ನಮಗೆ ನಮ್ಗೆ ಏನು ದಕ್ಕಲ್ಲ ಸರ್ ಹ್ಞೂ ಸರಿ ಆಯ್ತು ಐದು ರೂಪಾಯಿ ಆಯಿತು ಸರ್ ಸರ್ ಹೇಗೆ ಸರ್ ನೀವೇ ತಗೊಂಬರ್ತಿರಾ ಕಳ್ಸಿ ಕೊಡಬೇಕಾ ಸರ್ ಕಳ್ಸಿ ಕಳ್ಸ್ರೆ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಆಗುತ್ತೆ ಸರ್ ನೀವು ಇರೋ ಸರ್ ಸರ್ ಅಲ್ಲ ಸರ್ ನೀವು ಇರೋ ಲೊಕೇಶನ್ ಡಿಪೆಂಡ್ ಆಗುತ್ತೆ ಸರ್ ಹತ್ತಿರ ಇದ್ದರೆ ಕೊಡ್ಬೋದು ಸರ್ ನಿಮ್ಮ ಲೊಕೇಶನ್ ಹೇಳಿ ಸರ್ ನೋಡಿ ಸರ್ ಹೋಗ್ಲಿ ಆಯ್ತು ಒಂದು ತರ್ಟಿ ರುಪೀಸ್ ಕೊಡಲಿ ಹೋಗಿ ಸರ್ ಆಯ್ತು ಸರ್ ಕಳ್ಸಿ ಕೊಡ್ತೆ ಆಯಿತು ಸರ್ ಲೊಕೇಶನ್ ಯಾವುದು ಸರ್ ಹಾಂ ಓಕೆ ಓಕ್ ಹಾಂ ಓಕೆ ಓಕೆ ಸರ್ ಬರತ್ತೆ ಓಕೆ ನಾಳೆ ಅಷ್ಟ್ರಲ್ಲಿ ಕಳ್ಸ್ಕೊಡ್ತೀವಿ ಸರ್ ಆಯಿತು ಓಕೆ